ನಮ್ಮ ಪ್ರದೇಶದಲ್ಲಿ ಅತ್ಯುತ್ತಮ ಇಳುವರಿ ನೀಡುವ ಬೆಳೆ ಅಂದರೆ ನಾವು ಹೆಚ್ಚಾಗಿ ಈಚೆ ಭತ್ತಾನೆ ಬೆಳೆಯೋದು ಮತ್ತು ತೆಂಗು ಇದೆ ಮತ್ತು ಅಡಿಕೆನೂ ಅದೇ ಬತ್ ಬಿತ್ತನೆ ಭತ್ತವನ್ನು ಉಳುಮೆ ಮಾಡುವುದಂದರೆ ನಾವು ಮಳೆಗಾಲದಲ್ಲಿ ಬಿತ್ತನೆ ಮಾಡಿ ಇಡ್ತೇವೆ ಒಂದು ಸ್ವಲ್ಪ ಗದ್ದೆಗೆ ನಂತರ ಆ ಗದ್ದೆಯಿಂದ ಉಳುಮೆ ಮಾಡಿದ್ದನ್ನು ಬಾಕಿದ ಎಂಟು ಏಳು ಗದ್ದೆಗಳಿವೆ ನಮಗೆ ಅದಕ್ಕೆ ಅದು ಎಷ್ಟು ದಿನಗಳ ನನ್ನ ವರೆಗೆ ಅಂತ ನಾವೊಂದು ಬಿತ್ತನೆಯನ್ನು ಮಾಡಿರ್ತೇವೆ ಅದು ಬೆಳೆದ ಮೇಲೆ ಒಂದು ಹದಿನೈದು ದಿವಸದ್ದು ಬೆಳ್ದ್ಮೇಲೆ ಆ ಭತ್ತದ ಗಿಡವನ್ನು ನಾವು ಎಲ್ಲ ಬೇರೆ ಗತ್ ಭತ್ತಗಳಿಗೆ ನೆಡ್ತೇವೆ ಈಗ ಮೆಷೀನ್ ಕೂಡ ಬಂದಿದೆ ನಾವು ಮಾತ್ರ ಇಲ್ಲಿ ಕೂಲಿಗಳನ್ನು ಕರ್ಕೊಂಡು ಬಂದು ಅದರಲ್ಲೇ ಮಾಡ್ತೇವೆ ಮತ್ತು ಬ ಅದು ಒಂದು ಆರು ನಾಲ್ಕು ಐದು ತಿಂಗಳ ನಂತರ ಈಗ ನಾವು ಜೂನಲ್ಲಿ ಮಾಡಿದರೆ ಒಂದು ಹಬ್ಬದ ಟೈಮಲ್ಲಿ ಅಂದರೆ ದೀಪಾವಳಿ ಹಬ್ಬದ ಹೊತ್ತಲ್ಲಿ ನಾವದನ್ನು ಇದು ಮಾಡ್ತೇವೆ ಅದು ಇಳುವರಿಗೆ ಬಂದಿರ್ತದೆ ಅದನ್ನು ಕಟಾವಿಗೆ ನಾವು ಬಂದಿರ್ತದೆ ಕೂಲಿಗಳನ್ನು ತಂದು ಕಟಾವು ಮಾಡ್ತೇವೆ ಅದು ಒಂದು ಉತ್ತಮ ಇಳುವರಿ ಅಂತಲೇ ಹೇಳ್ಬೋದು ಮತ್ತು ತೆಂಗು ತೆಂಗು ಕೂಡ ಹಾಗೆ ತೆಂಗಿಗೆ ಅಂದರೆ ತೆಂಗು ಯಾವಾಗಲೂ ಇಳುವರಿಯನ್ನು ಕೊಡ್ತದೆ ಅದಕ್ಕೆ ಇದೇ ಟ ಸಮಯ ಅಂತ ಇಲ್ಲ ಅದಕ್ಕೆ ಬೇಕಾದ ಗೊಬ್ಬರ ಅದೆಲ್ಲ ನಾವು ಹಾಕ್ತೇವೆ ಎಂತೆಲ್ಲ ಬೇಕು ಅದಕ್ಕೆ ಅದೆಲ್ಲ ಹಾಕ್ತೇವೆ ಅದು ಯಾವಾಗಲೂ ಪನ್ ಅದು ಇಳುವರಿಯನ್ನು ಕೊಡ್ತಾ ಇರ್ತದೆ ಹಾಗೂ ಅಡಿಕೆ ಕೂಡ ಹಾಗೆ ಏಪ್ರಿಲ್ ಮೇಯ ಟೈಮಲ್ಲಿ ತುಂಬಾ ಅದು ಇಳುವರಿನ ಕೊಡ್ತಾ ಕೊಡ್ತದೆ ಹಾಗಾಗಿ ತೆಂಗು ಭತ್ತ ಬಾಳೆ ಬಾಳೆ ಕೂಡ ಇದೆ ನಮ್ಮಲ್ಲಿ ಅದಕ್ಕೂ ಕೂಡ ಹಾಗೆ ಒಳ್ಳೆಯ ಇಳುವರಿ